ನಮ್ಮಅಮ್ಮ ಹಳೆ ಕಾಲದವ್ರಾಗಿ ಇವ ಅವ್ರ ಮನೇಯಲಿ ಫ್ಯಾಮಿಲಿ ಫೋಟೊ ನೋಡೋಕೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಅವ್ರ ಮನೇಲಿರೋ ಫ್ಯಾಮಿಲಿ ಫೊಟೋಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಹಳೇಕಾಲ್ದ ಫೋಟೊಸ್ಗಳೆಲ್ಲ ನೋಡೋಕೆ ಒಂಥರ ಖುಷಿ ಕೊಡುತ್ತೆ ಅಂದರೆ ಒಟ್ಟಿಗೆ ಫ್ಯಾಮಿಲಿಸೆಲ್ಲ ಇದ್ದು ಒಟ್ಟಿಗೆ ತುಂಬ ಜನ ಇದ್ಕೊಂಡು ಒಂಥರ ಖುಷಿ ಕೊಡುತ್ತೆ ಆ ಫ್ಯಾಮಿಲಿ ಫೊಟೋಸ್ ನೋಡೊಕೆ ಈಗಿನ ಕಾಲದಲೆಲ್ಲ ಫೋಟೊಸಕೊಂಡು ಫೋನಲ್ಲಿ ಇಟ್ಕೊಂಡಿರ್ತಾರಲ್ಲ ಫೋನಲ್ಲಿ ಯಾವಾಗ ಬೇಕೊ ಅವಾಗ ತೆಗ್ದು ನೋಡ್ಕೊಬೌದು ಈಸಿಯಾಗಿ ಫೋನಲ್ಲಿ ಸಿಕ್ಕಿಬಿಡುತ್ತೆ ಈಗ ಹಳೆಕಾಲ್ದಲ್ಲಿ ಫೋಟೊಗಳು ಒಂದುಕಡೆ ಇಟ್ಟಿದ್ರೆ ಇನ್ನೊಂದುಕಡೆ ಇರೋಲ್ಲ ಅದು ಹುಡುಕ್ಬೇಕಂಥದ್ ಏನಿಲ್ಲ ಹುಡುಕಿದ್ರು ಸಿಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಹುಡುಕಬೇಕಂದ್ರೆ ಹಾಗಾಗಿ ನಾ ಈಗಿನ ಕಾಲದಲ್ಲಿ ಫೋನ್ಲೆಲ್ಲ ಸ್ನಾಪ್ಚಾಟು ಅದು ಇದು ಅನ್ಕೊಂಡು ತುಂಬ ಇದು ಮಾಡಿಕೊಂಡಿರ್ತಾರೆ ತುಂಬ ಕಾಸ್ಟ್ಲಿ ಫೋನ್ ತಗೊಂಡು ಅದ್ರಲ್ಲಿ ಫೋಟೊ ತೆಕ್ಕೊಂಡು ಪಟ್ಟನಂಗೆ ಫೋಟೊ ಸಿಗೊ ಹಾಗೆ ಇದು ಮಾಡಿಕೊಂಡಿರ್ತಾರೆ ಈಗಿನ್ ಕಾಲದಲೆಲ್ಲ ಬೇಗ ಫೋಟೊ ಸಿಕ್ಬಿಡುತ್ತೆ ಫೋನಲ್ಲಿ ಆದರೆ ಹಳೆ ಕಾಲದಲ್ಲಿ ಹಾಗಲ್ಲ ಫೋಟೊಗಳು ಎಷ್ಟೇ ಹುಡುಕಿದ್ರು ಸಿಗೋದಿಲ್ಲ ಆದರೆ ಹಳೆ ಕಾಲದ ಫೋಟೋಸೆಲ್ಲಇವಾಗ ನೋಡಿದ್ರೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ ಫ್ಯಾಮಿಲಿ ಫೋಟೋಸೆಲ್ಲ ನೋಡಿದಾಗ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಎಷ್ಟು ಖುಷಿ ಅಂದರೆ ಹೀಗೆ ಮತ್ತು ಇರಬೇಕಲ್ಲ ಈಗಿನ ಕಾಲದಲ್ಲು ಹೀಗೆ ಹಳೆ ಫೋಟೊಸ್ಗಳು ಹೇಗಿದ್ವು ಈಗಿನ ಕಾಲದಲ್ಲು ಹಾಗೆ ಇರಬೇಕಲ್ಲ ಅನ್ನುವಷ್ಟು ಖುಷಿ ಕೊಡುತ್ತೆ ಆಮೇಲೆ ಈಗಿನ್ ಫೋನ್ದೆಲ್ಲಾ ಈಗ ಫ್ಯಾಮಿಲಿ ಫೋಟೊಸು ಕೂಡ ಇದರಲ್ಲೇ ಫೋನಲ್ಲೇ ತೆಕ್ಕೊಳ್ತಾರೆ ಅದೆಲ್ಲ ಪಟ್ಟನಂಗೆ ಸಿಕ್ಬಿಡುತ್ತೆ ಆದರೆ ಫೋನಲ್ಲಿ ನೋಡಿದಷ್ಟು ಅಂದರೆ ಹಳೆ ಕಾಲ್ದ ಹಳೆ ಕಾಲದಲ್ಲಿ ಫೋಟೊ ನೋಡಿದಷ್ಟು ಫೋನಲ್ಲಿ ನೋಡಿ ಖುಷಿ ಪಡುವಷ್ಟು ಏನು ಇದಿಲ್ಲ ಹಳೆ ಕಾಲ್ದಲ್ಲಿ ಫೋಟೊ ನೋಡಿಬಿಟ್ರೆ ತುಂಬ ಖುಷಿ ಕೊಡುತ್ತೆ ಇವಾಗಲು ಕೂಡ ಆದ್ರೇ ಈ ಫೋನಲ್ಲಿ ನೋಡಿದ್ರೆ ಏನು ಅಷ್ಟು ಖುಷಿ ಕೊಡೋಲ್ಲ ಆದರು ಬೇಗ ಸಿಗುತ್ತಲ್ಲ ಫೋಟೋ ಅನ್ನೋದು ಕಾರಣ ಬಿಟ್ಟರೆ ಇನ್ನೇನು ಇಲ್ಲ ಫೋನಲೇನಷ್ಟು ಖುಷಿ ಕೊಡೋಲ್ಲ ಫೋಟೋಸ್ಗಳು ಆದರೆ ಹಳೇ ಕಾಲದ ಫೋಟೊಸ್ ನೋಡಿದಾಗ ಖುಷಿ ಅಂದರೆ ತುಂಬ ಖುಷಿ ಕೊಡುತ್ತೆ ಮಾತ್ರ ತುಂಬ ಚೆನ್ನಾಗಿರತ್ತೆ ಮತ್ತು ಏನೋ ಒಂಥರ ಮನ್ಸಿಗೆ ಫುಲ್ ಖುಷ್ಯಾಗಿರತ್ತೆ ಹಾಗಾಗಿ ನಂಗೆ ಹಳೆ ಕಾಲದ ಫೋಟೊಸ್ ಎಲ್ಲ ತುಂಬ ಅಂದರೆ ತುಂಬ ಇಷ್ಟ